ನಮಸ್ಕಾರ ನೀವೂ ಗಾಡಿ ಓನರ್ ಏನು ರೀ ಟು ವೀಲರು ಹೌದೇನು ರೀ ನಮಗೆ ನಾವು ಚಿತ್ರದುರ್ಗದಲ್ಲಿ ಒಂದು ಪ್ರೊಜೆಕ್ಟ್ ವರ್ಕ್ ಇದೆ ನಾವು ಈ ಕಡೆ ಪ್ರವಾಸ ಮಾಡಿ ಎಲ್ಲ ಕಸ್ಟಮರ್ಗೆ ಇಂಟ್ರುಡಕ್ಷನ್ ಮಾಡಲಿಕ್ಕೆ ಒಂದು ಗಾಡಿ ಬೇಕಾಗಿತ್ತು ಬಾಡ್ಗೆಗೆ ಅಂದರೆ ಒಂದು ದಿವ್ಸ ಮಟ್ಟಕ್ಕಲ್ಲ ಒಂದು ಫಿಫ್ಟೀನ್ ಡೇಸ್ ತರ್ಟಿ ಡೇಸ್ ಟೋಟಲ್ ಬೇಕಾಗುತ್ತೆ ಅದಕ್ಕೆ ನಾವು ಇಬ್ರು ಅದವ ರೀ ಮೂವತ್ತು ದಿವಸ ಬೇಕು ಡೈಲೀ ಹಾಂ ಹೌದು ರೀ ಡೈಲೀ ಕನಿಷ್ಠ ಪಕ್ಷ ಒಂದ ನೂರು ನೂರೈವತ್ತು ಕಿಲೋಮೀಟ್ರ್ ನಾವು ಟ್ರಾವ್ಲಿಂಗ್ ಆಗತ್ತೆ ಅಪ್ ಅಪ್ ಆ್ಯಂಡ್ ಡೌನ್ ಅದು ನೀವು ದಿನ ಬಾಡಿಗೆ ಕೊಡ್ತಿರೋ ಅಥ್ವಾ ತಿಂಗಳಿಗೆ ಎಷ್ಟು ಆಗತ್ತೆ ಅದ್ರ ಲೆಕ್ಕ ಪೆಟ್ರೋಲ್ ಯಾರ ಜವಾಬ್ದಾರಿ ನಿಮ್ಮದೋ ನಮ್ಮದೋ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಹೌದು ಹೌದು ನಾ ಅದಾನ ರೀ ಟು ಗೇರ್ ವೀಲರ ಹ್ಞೂ ಹೌದು ಹೌದು ಹೌದು ಐತೆ ಐತೆ ರೀ ಹೌದೇನು ರೀ ಹಾಂ ಹಾಂ ಹಾಂ ಹಾಂ ಅಡ್ಡಿಯಿಲ್ಲ ಮತ್ತು ಅಕಸ್ಮಾತ್ ಏನರೂ ವೀಲಿಗೆ ಏನು ಪ್ರಾಬ್ಲಮ್ ಆದ್ರೆ ಪಂಚರ್ ಆದ್ರೆ ಮತ್ತೆ ಎಕ್ಸ್ಟ್ರಾ ವೀಲ್ ಐತೆ ಅದರ ಎಕ್ಸ್ಪೆಂಡಿಚರ್ ಹ್ಞೂ

ಹೌದ್ರಾ ಹೌದು ನಿಮ್ದು ಎಲ್ಲ ಗಾಡಿ ಕಂಡೀಷನ್ ಇದ್ದರೆ

ಒಹೋ ಹೋ ಹ್ಞೂ ಹ್ಞೂ ಅಲ್ಲೇ ರಿಪೇರಿ ಮಾಡ್ಸಿದ್ರೆ ಅಂದ್ರೆ ರಿಪೇರಿ ಮಾಡಿದ್ರೆ ಹ್ಞೂ ಹ್ಞೂ ಹ್ಞೂ ಆಯ್ತು ಸರ್ ಒಳ್ಳೆಯದು ಅಡ್ಡಿಲ್ಲ ಸರ ವೆರಿ ಗುಡ್ ಕೋಪ್ರೆಷನ್ ರೀ ಇನ್ನೊಂದು ಕ್ವಷನ್ ರೀ ಹಾಂ ಇನ್ನೊಂದು ಕ್ವಷನ್ ಅದಕ್ಕೆ ಪೆಟ್ರೋಲು ಡೇಲಿ ಪೆಟ್ರೋಲ್ ನಾವೇ ಹಾಕೋ ಬೇಕಾ ನೀವು ಎಮ್ಟಿ ಗಾಡಿ ಕೊಡ್ತೀರಿ

ಹೋ ಹೋ ಹೋ ಹೋ ಹೋ ಹ್ಞೂ ಹ್ಞೂ ಹ್ಞೂ ಓಕೆ ಓಕೆ ಓಕೆ ಓಕೆ ಆಮೇಲೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಹಾಂ ಓಕೆ ಬರ್ತೀನಿ ಸರ್ ಇವತ್ತು ಬಂದು ಎಲ್ಲ ಕಾಂಟಾಕ್ಟ್ ಮಾಡಿ ಓಕೆ ಓಕೆ ತ್ಯಾಂಕ್ ಯು